ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲು ತುಂಬ ವ್ಯತ್ಯಾಸವಿದೆ ಕುಟುಂಬದಲ್ಲಿ ಪುರುಷ ಮತ್ತು ಮಹಿಳೆಯರ್ಗೆ ಅಂದರೆ ಹಿಂದಿನ ಕಾಲದಲ್ಲಿ ಈ ಗಂಡಸರು ಮಾತ್ರ ಹೊರಗಡೆ ದುಡಿಬೇಕು ಹೆಂಗಸರು ಮನೆ ಒಳಗಡೆ ಕೆಲಸ ಮಾಡಬೇಕು ಆ ಥರ ಇದೆ ಹಿಂದಿನ ಕಾಲದಲ್ಲಿನ ಗಂಡಸ್ರು ತುಂಬ ಜೋರು ಇರ್ತಿದ್ರು ಅಂದರೆ ಅವರು ಹೊರಗಡೆಯಿಂದ ದುಡ್ದು ಬಂದು ಒಳಗ ಮನೆಗೆ ಬಂದು ಹೆಂಗಸರ ಮೇಲು ದಬ್ಬಾಳಿಕೆಯೆಲ್ಲ ನಡೆಸ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಇದೆಲ್ಲ ಬದಲಾಗಿದೆ ಯಾಕಂದರೆ ಈಗಿನ ಕಾಲದಲ್ಲಿ ಹೆಂಗಸ್ರು ಹೊರಗಡೆ ದುಡಿತಾರೆ ಗಂಡಸ್ರು ಹೊರಗಡೆ ದುಡಿತಾರೆ ಸೊನ ಈಕ್ವಲಾಗಿ ಇಬ್ಬರು ಕೂಡ ದುಡಿತಾರೆ ಅಂದರೆ ಈಗ ಗಂಡಸ್ರು ಕೂಡ ಒಂದು ಹೊರಗಡೆ ದುಡ್ದು ಬಂದು ಮನೆ ಒಳಗಡೆ ಕೂಡ ಕೆಲಸ ಮಾಡ್ತಾರೆ ಅಂದರೆ ಅಡುಗೆ ಮಾಡೋದು ಏನಾದರು ಒಂದು ಮಾಡ್ತಾರೆ ಹೆಂಗಸ್ರು ಕೂಡ ಹಾಗೇ ಹೊರ್ಗಡೆ ದುಡ್ದು ಬಂದು ಮನೆಯ ಒಳಗಡೆ ಕೂಡ ದುಡಿತಾರೆ ಅಡುಗೆ ಮಾಡೋದು ಪಾತ್ರೆ ತಿಕ್ಕೋದು ಬಟ್ಟೆ ಒಗಿಯೋದು ಇಂಥದ್ದೆಲ್ಲ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಅಂದರೆ ಈ ಗಂಡಸ್ರು ಅಂದರೆ ಅವರಿಗೊಂದು ನಾವು ಹೊರಗಡೆಯಿಂದ ದುಡಿದು ಬರ್ತೇವೆ ನಮಗೆ ಮನೆಯವರು ಅಡುಗೆ ಮಾಡಿ ಹಾಕಬೇಕು ಅಷ್ಟೇ ಅವರ ಕೆಲಸ ಆ ಥರ ಎಲ್ಲಾ ಅವರ ಮೈಂಡ್ ಸೆಟ್ಟಿತ್ತು ಯಾಕಂದರೆ ಇದು ನಾವು ಕೇಳಿರುವಂಥದ್ದು ಹಿಂದಿನ ಕಾಲದಲ್ಲಿ ಒಂದು ಒಬ್ಬ ಗಂಡಾಗಲಿ ದುಡಿದು ಬಂದು ಮನೆಗೆ ಬಂದು ಹೆಂಡ್ತಿ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡೋದು ಕುಡ್ದು ಬಂದು ಆ ಥರ ಎಲ್ಲಾ ಇತ್ತು ಅಂದರೆ ಇವರು ಮನೆಯಲ್ಲಿ ಅಡುಗೆ ಮಾಡಿದರು ಹೆಂಡ್ತಿಯರಿಗೆ ಹೆಂಡ್ತಿ ಮಕ್ಕಳಿಗೆ ಸರಿಯಾಗಿ ಊಟ ಮಾಡೋಕಾಗ್ತಿರಲಿಲ್ಲ ಅಷ್ಟು ಅವರದ್ದು ಒಂದು ದಬ್ಬಾಳಿಕೆ ಇತ್ತು ಹಿಂದಿನ ಕಾಲದಲ್ಲಿ ಆದರೆ ಕಾಲಕ್ರಮೇಣ ಇದು ಬದಲಾವಣೆ ಯಾಕಂದರೆ ಹಿಂದಿನ ಕಾಲದಲ್ಲಿ ಹೆಂಗಸ್ರು ಸರಿಯಾಗಿ ಓದ್ತಿರಲಿಲ್ಲ ಅವರು ಅಂದರೆ ಚಿಕ್ಕ ವಯ್ಸಲ್ಲಿ ಮದುವೆ ಮಾಡ್ಕೊಟ್ಟು ಅವರು ಗಂಡನ ಮನೆಗೆ ಬರ್ತಾ ಇದ್ರು ಸೋ ಅವರು ಅಂದರೆ ಅಡುಗೆ ಮನೆಗೆ ಫಿಕ್ಸ್ ಅಂತರ ಆ ಥರ ಇತ್ತು ಆದರೆ ಈಗಿನ ಕಾಲದಲ್ಲಿ ಹಾಗಲ್ಲ ಈಗಿನ ಕಾಲದಲ್ಲಿ ಹೆಂಗಸ್ರು ಚಿಕ್ಕಂದಿಂದಲೆ ಓದಿ ಅವರು ಕೂಡ ಒಂದು ಕೆಲಸ ಹಿಡಿದು ಅವರು ಕೂಡ ಬುದ್ಧಿವಂತರಾಗಿದ್ದಾರೆ ಒಂದು ಆಫೀಸಲ್ಲಿ ಎಲ್ಲೇ ಆಗಲಿ ಹೆ ಗಂಡಸರಿಗೆ ಎಷ್ಟು ಸಮಾನ ಪಾಲಿದೆ ಅದೇ ರೀತಿ ಒಂದು ಹೆಂಗಸಿಗೆ ಕೂಡ ಸಮಾನ ಪಾಲಿದೆ ಸೊ ಅವರೂ ಹೊರಗಡೆ ದುಡಿತಾರೆ ಇವರೂ ಹೊರಗಡೆ ದುಡಿತಾರೆ ಸೊ ಅವ್ರಿಗೆ ಅಂದರೆ ಇಬ್ಬರಿಗು ಒಬ್ಬರಿಗು ಒಬ್ಬರು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾರೆ ಮನೆಯಲ್ಲು ಅಷ್ಟೆ ಮನೆಯಲ್ಲು ಇಬ್ಬರು ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು ಅಡುಗೆ ಮಾಡೋದೆಲ್ಲ ಹೆಂಡ್ತಿ ಗಂಡನಿಗೆ ಸಹಾಯ ಮಾಡೋದಾಗ್ಲಿ ಗಂಡ ಹೆಂಡ್ತಿಗೆ ಸಹಾಯ ಮಾಡೋದಾಗ್ಲಿ ಆ ಥರ ಎಲ್ಲಾ ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ ಈಗಿನ ಕಾಲಕ್ಕು ಮೊದಲಿನ ಕಾಲಕ್ಕು ತುಂಬ ಬದಲಾವಣೆ ಇದೆ ಎ ಅಂದರೆ ಈಗ ಒಂದು ಈಗ ಮಕ್ಕಳನ್ನ ಅಷ್ಟೇ ಈಗ ಗಂಡ ಹೆಂಡ್ತಿ ಹೊರಗಡೆ ದುಡಿದರೆ ಮಕ್ಕಳನ್ನ ಮಕ್ಕಳು ಸ್ಕೂಲಿಗೆ ಹಾಕಿ ಅಥವಾ ಆಯಾನನ್ನು ನೋಡ್ಕೊಳ್ಳೋಕೊಗಿ ಇಷ್ಟೆಲ್ಲ ಬದಲಾವಣೆ ಆಗಿದೆ ಹಾಗೆ